ಹೆಲೋ ಸರ್ ನನ್ನ ಹೆಸರು ವಸುಂಧರಾ ಅಂತ ಓಲೋ ಬುಕ್ ಮಾಡಿದ್ದೆ ಆಂ ಎಸ್ ಸರ್ ಡ್ರೈವರ್ ಯಾವಾಗ ಬರ್ತಾರೆ ಸರ್ ಸರ್ ನಾನು ಬಸವನಗುಡಿ ಫಸ್ಟ್ ಸ್ಟೇಜಲ್ಲಿದ್ದೀನಿ ಅದೇ ಲೋಕೆಷನಲ್ಲೇ ನಿಂತಿದ್ದೀನಿ ಸರ್ ಸರ್ ಎಷ್ಟೊತ್ತಾಗತ್ತೆ ಅವ್ರು ಬರೋದಕ್ಕೆ ಎರಡು ಮೂರು ನಿಮಿಷ ಸರಿ ಸರ್ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಅದೇ ಲೊಕೇಷನಲ್ಲೇ ಓಕೆ ಸರ್ ಥ್ಯಾಂಕ್ ಯು ಸರ್